ನಮಗೆ ಆಸಕ್ತಿ ಮೂಡಿಸಿದ ವಿಷಯ ಏನಂದರೆ ಅಂದರೆ ಇದು ಇಂಡಿಯಾ ಫೈನಲನ್ನು ಪ್ರವೇಶಿಸಿದ್ದು ಅದು ನಮಗೆ ತುಂಬ ಆಸಕ್ತಿ ಮೂಡಿಸಿದೆ ಈಗ ಕಾಂಗಾರ್ ವಿರುದ್ದ ಫೈನಲಲ್ಲಿ ಹೇಗೆ ಕಾದಾಡ್ತದೆ ಎನ್ನೋದು ತುಂಬ ಆಸಕ್ತಿಯಲ್ಲಿ ನೋಡ್ತಾ ಇದ್ದೇವೆ ರವಿವಾರ ಅಹಮದಾಬಾದಲ್ಲಿ ಮುಖಾಮುಖಿ ಆಗ್ತಾ ಉಂಟು ಕೊಲ್ಕತ್ತಾದ ಈಡನ್ ಗಾರ್ಡನ್ನಲ್ಲಿ ನಡೆದ ಎರಡನೇ ಸಮ ಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾವನ್ನು ಮೂರು ವಿಕೆಟ್ಗಳಿಂದ ಮಣಿಸಿರುವ ಆಸ್ಟ್ರೇಲಿಯಾ ಫೈನಲ್ ಪ್ರವೇಶಿಸಿದೆ ಹಾಗೆಯೆ ಭಾರತವು ಸತತ ಎಂಟು ಪಂದ್ಯಗಳನ್ನು ಗೆದ್ದು ಈಗ ಫೈನಲ್ ಪ್ರವೇಶಿಸಿದೆ ಹಾಗಾಗಿ ನಾವು ಭಾರತ ಮತ್ತು ಆಸ್ಟ್ರೇಲಿಯಾದ ಮುಖಾಮುಖಿಯನ್ನು ನೋಡಲು ತುಂಬ ಕಾತುರದಿಂದ ನೋಡ್ತಾಯಿದ್ದೇವೆ ಅಂದರೆ ನಾವು ಭಾರತದ ಈ ಈ ಸಲದ ಒಂದು ಕ್ರಿಕೆಟ್ ಪ್ರಯಾಣದ ಒಂದು ಅವಿಸ್ಮರಣೀಯ ಘಟನೆ ನನಗೆ ತುಂಬ ಆಸಕ್ತಿ ಮೂಡಿಸಿದೆ